ಈ ನಮ್ಮ ಕೊಳ್ಳೇಗಾಲ ತಾಲ್ಲೂಕದಲ್ಲಿ ಅಥಿತಿಗಳದ್ದು ಕಾರ್ ಬಂದರೆ ಕರ್ಕೊಂಡು ಹೋಗುವಂಥ ಸ್ಥಾನಗಳು ಈ ಜಾಗ ಸುಮಾರಿದೆ ಅದರಲ್ಲಿ ಒಂದು ಮಾದೇಶ್ವರನ ಬೆಟ್ಟ ಎರಡನೇದು ನಮ್ಮನೆ ದೇವರಾದ ಬೂದಾರ್ಯ ವೆಂಕಟ ರಮಣ ಸ್ವಾಮಿ ದೇವಸ್ಥಾನ ಮೂರನೇದೂ ಬೆಳಗಿರಿನ ಬೆಟ್ಟ ನಾಲ್ಕನೇದು ಚಾಮುಂಡಿ ಹಿಲ್ಸು ಮತ್ತು ನಂಜನಗೂಡು ಮತ್ತು ಇತರ ನಮ್ಮ ಬಾ ಜಮೀನು ಇಲ್ಲಿ ಸತ್ಯಗಳು ಹ್ಯಾಂಡ್ ಪೋಸ್ಟ್ ಹತ್ರ ಇದೆ ಅಲ್ಲಿ ಪಕ್ದಲ್ಲೇ ಭರ ಚುಕ್ಕಿ ಗಗನ ಚುಕ್ಕಿ ಶ್ರೀನಾಥ್ ಸ್ವಾಮಿ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನ ಮತ್ತು ಇತರ ದೇವಸ್ಥಾನಗಳು ಅಲ್ಲಿದೆ ಆವಾಗಾವಾಗ ಬಂದರೆ ಯಾರಾರೂ ಬಂದರೆ ನೆಂಟರು ನಮ್ಗೆ ನಾವು ನೆಂಟ್ರುಗಳು ಬಂದರೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿ ಅಲ್ಲಿಯೇ ಊಟ ಗಳನ್ನೆಲ್ಲ ಅರೆಂಜ್ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಸಾಯಂಕಾಲದವರೆಗಿಂದು ಬರ್ತೀವಿ ಮಾದೇಶ್ವರನ ಬೆಟ್ಟಕ್ಕೆ ಹೋದ್ರೂ ಅಷ್ಟೇ ಒಂದಿನ ಬೇಕಾಗ್ತದೆ ಒಂದಿನ ಎಲ್ಲ ಪೂರ್ತಿ ಅಲ್ಲಿ ದೇವ್ರು ದರ್ಶನ ಎಲ್ಲ ಮಾಡಿಸ್ಕೊಂಡು ಬಂದು ಬರ್ತೀವಿ ಸ್ ಲೇಟ್ ಆದರೆ ಇಲ್ಲಿ ಇದು ಅಲ್ಲಿಯೇ ಇದ್ಬಿಟ್ಟು ಬೆಳಗ್ಗೆ ಬರ್ತೀವಿ ಹಾಗೆ ಅದೇ ರೀತಿ ಬಿಳಿಗಿರಿ ಬೆಟ್ಟ ಇದ್ದಿಂದ ಒಂದು ಮೂವತ್ತು ಕಿಲೋಮೀಟರ್ ಒಳಗಿದೆ ಅಲ್ಲಿಗೂ ಅಷ್ಟೇ ಹೋದಾಗ ನಾವು ನಮ್ಮ ನೆಂಟರುಗಳೆಲ್ಲ ಹೋದಾಗ ಯಾವುದೇ ವೆಹಿಕಲ್ ತರ್ತಾರೆ ಕೆಲವು ಟೈಮ್ ನಮ್ಮದೇ ವೆಹಿಕಲಿಗೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ತೋರಿಸ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಸಿ ಊಟ ತಿಂಡಿಗೆಲ್ಲ ಅರೆಂಜ್ ಮಾಡಿಬಿಟ್ಟು ಪುನಃ ಕರ್ಕೊಂಡು ಬರ್ತಿವಿ ಅದೇ ನಂಜನ್ಗೂಡು ಹೋದ್ರೂ ಅಷ್ಟೇ ನಂಜನ್ಗೂಡಲ್ಲಿ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಜೈನ್ರ ಬುದ್ಧಿಯೊಂದಿದೆ ಅಲ್ಲಿ ಆ ಜೈನರ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೀವಿ ಹಾಗೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಕರ್ಕೊಂಡು ಹೋಗ್ತೀವಿ ಕೆಲವು ಟೈಮಲ್ಲಿ ಏನಾದ್ರೂ ಇಷ್ಟಪಟ್ಟರೆ ಅ ಆಯಿತಾ ಅಲ್ಲಿ ಹೋದಾಗ ಅಲ್ಲಿ ಅವರನ್ನೆಲ್ಲ ತೋರಿಸಿ ಕರ್ಕೊಂಡು ಬಂದು ಭಾಳ ಸಂತೋಷಪಡ್ತಾರೆ ಹಾಗೆ ಚಾಮುಂಡಿ ಬೆಟ್ಟಕ್ಕೂ ಕರ್ಕೊಂಡು ಹೋಯ್ತೀವಿ ಹಾಗೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಎಲ್ಲ ತೋರಿಸ್ಕೊಂಡು ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಬರ್ತೀವಿ ಟೈಮಿದ್ದರೆ ಹಾಗೆ ಶ್ರೀರಂಗಪಟ್ಟಣಕ್ಕೂ ಕರ್ಕೊಂಡು ಹೋಗ್ತೀವಿ ಪಕ್ಕವೇ ಇಲ್ಲಿಂದ ಪಕ್ಕವೇ ಒಂದು ಒಂದು ಊಟ ಅಲ್ಲಿಯೇ ಮಾಡ್ಕೊ ಬಂದ್ ಮನೆಗೆ ಕರ್ಕೊಂಡು ಊಟಕ್ಕೆಲ್ಲ ಮಾಡ್ತೀವಿ ಅದು ಮಾಡ್ತೀವಿ ಇಲ್ಲಿ ಶಿಂಷಮ್ಮನ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನ ಮಧ್ಯರಂಗ ಶ್ರೀರಂಗ ಮತ್ತು ಅಂತ್ಯ ಅಂತ ಮಧ್ಯದಲ್ಲಿಲ್ಲಿರೋದ್ದಿದ್ದು ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅದು ಅದು ಪಕ್ಕದಲ್ಲೇ ಮಾರಮ್ಮನ ದೇವಸ್ಥಾನ ಇದೆ ಮತ್ತು ದರ್ಗಾ ಮುಸ್ಲಿಮ್ಸಿನ ದರ್ಗಾ ಇದೆ ಅಲ್ಲಿ ಅದಕ್ಕೂ ಒಳ್ಳೆಯ ಬಹಳ ಜನ ಬಂದಾರ ಗಗನ ಚುಕ್ಕಿ ಭರ ಚುಕ್ಕಿ ಮತ್ತು ಇದೇನಿದು ಇದೇನಿದು ದೇಶಕ್ಕೆ ಹೆಸ್ರುವಾಸಿ ಆದಂಥ ತ ತಾಣಗಳು ಅವೆಲ್ಲ ಆಮೇಲೆ ಶ್ರೀಚಕ್ರ ದೇವಸ್ಥಾನ ಇದೆ ಅಲ್ಲಿ ಆ ಅವೆಲ್ಲ ತೋರ್ಸ್ಕೊಂಡು ಬಂದು ಮನೆಗೆ ಕರ್ಕೊಂಡು ಬಂದು ಊಟ ಉಪಚಾರಗಳು ಮಾಡಿ ಸಂತೋಷವಾಗಿ ಅವ್ರನ್ನ ಊರಿಗೆ ಕಳಿಸ್ಕೊಡ್ತೀವಿ ಇನ್ನೂ ಬೇಕಾ ಇನ್ನಷ್ಟು ಬೇಕಾ